ನಾವು ದಸರಾ ದಸರಾ ಹಬ್ಬ ದೀಪಾವಳಿ ಹಬ್ಬ ದಸರಾ ಚೆನ್ನಾಗಿ ಆರ್ಸಿ ಆರ್ಸ್ತೀವಿ ರೀ ಮನೆಯಾಗೆ ಹೋಳ್ಗೆ ಮಾಡಿ ಹಬ್ಬ ಮಾಡಿ ಉನ ದ ಹಿರಿಯರಿಗೆಲ್ಲ ಬಟ್ಟೆ ತಂದು ಎಲ್ಲ ಚೆನ್ನಾಗಿ ಮನೆ ಪೂಜೆ ಮಾಡಿ ಚೆನ್ನಾಗಿ ಪ ಎಲ್ಲ ಪಟಾಕಿ ಅನಿಸಿ ಚೆನ್ನಾಗಿ ಎಲ್ಲ ಹಿರಿಯರ ಪೂಜೆ ದೊಡ್ಡೋರನೆಲ್ಲ ಕರೆಕೊಂಬಂದು ಸಂಪ್ರದಾಯ ಪ್ರಕಾರ ಪೂಜೆ ಮಾಡಿಸಿ ಚೆನ್ನಾಗಿ ದೀಪಾವಳಿ ಲಕ್ಷ್ಮಿ ಪೂಜೆ ಎಲ್ಲವೂ ಗಂಡನ ಮನೆ ಕೊಟ್ರ ಹೆಣ್ಣು ಮಕ್ಳು ಎಲ್ಲ ಕರೆಕೊಂಬಂದು ಚೆನ್ನಾಗಿ ಎಲ್ಲರಿಗೆ ಲಕ್ಷ್ಮಿ ಸೀರೆ ತಂದು ಚೆನ್ನಾಗಿ ಕುಂಕುಮ ಅರಿಶ್ಣ ಕೊಟ್ಟು ಚೆನ್ನಾಗಿ ಲಕ್ಷ್ಮಿ ಪೂಜೆ ಮಾಡ್ತೀವಿ ನಾವು ಪಂಚಮಿ ಹಬ್ಬದಾಗೆ ಎಲ್ಲರನ್ನು ಕರೆಕೊಂ ಬಂದು ಉಂಡೆ ಕಟ್ಟಿ ನಾಗಪ್ಪಗೆ ಹೋಗಿ ಹಾಲು ಹುಯ್ಯಿಕೊಂ ಬಂದು ಚೆನ್ನಾಗಿ ಎಲ್ಲ ಇದು ಉಂಡೆ ಹಬ್ಬ ಚೆನ್ನಾಗಿ ಹೋಳಿಗೆ ಒಂದಿನ ಹೋಳ್ಗೆ ಹಬ್ಬ ಮಾಡ್ತೀವಿ ರೀ ಒಂದು ದಿನ ಉಂಡೆ ಹಬ್ಬ ಒಂದಿನ ಕರಿ ನಾನ್ ವೆಜ್ ಮಾಡ್ತೀವಿ ಚೆನ್ನಾಗಿ ಹಬ್ಬ ಎಲ್ಲ ಆಚರಿಸ್ತೇವೆ ಚೆನ್ನಾಗಿ ಎಲ್ಲಾದ್ರು ಹೋಗಿ ದೇವಸ್ಥಾನ್ಗಳಿಗೆ ಹೊರಗೆ ಫಾರ್ಕಿಗಳಿಗೆ ಚೆನ್ನಾಗೆಲ್ಲ ಹಬ್ಬ ಮುಗಿಸ್ಕೊಂಡು ಫ್ಯಾಮಿಲ್ ಜೊತೆಗೆ ಎಲ್ಲ ಫಾರ್ಕು ಹಬ್ಬ ಚೆನ್ನಾಗಿ ಅಲ್ಲೇ ಆ ಪೂಜೆ ಈ ಪೂಜೆ ನವರಾತ್ರಿ ಪೂಜೆ ಮತ್ತೆ ಒಂಬತ್ತು ದಿವಸ ದಸರಾ ಹಬ್ದಾಗೆ ನವರಾತ್ರಿ ಪೂಜೆ ಮಾಡ್ತೀವ್ರಿ ನವರಾತ್ರಿ ಪೂಜೆ ಮುಗ್ದು ಮೇಲೆ ಕೊಟ್ಗಂಡ ಹೆಣ್ಣು ಮಕ್ಳು ಎಲ್ಲರನ್ನ ಕರೆಕೊಂ ಬಂದು ಚೆನ್ನಾಗಿ ಹಬ್ಬ ಆರ್ಚಸ್ತೀವಿ ಚೆನ್ನಾಗಿ ಎಲ್ಲರು ಖುಷಿ ಖುಷಿಲಿದ್ದ ಹಬ್ಬ ಮಾಡಿ ಚೆನ್ನಾಗೆಲ್ಲ ಅವ್ರ ಮನೆಗೆ ಅವ್ರನ್ನ ಕಳಿಸ್ತೀವಿ ರೀ ನಮ್ಮ ಮನೆಯಾಗ ನಾವು ಇರ್ತೀವಿ ತಿರುಗಿ ದಿನ ಕೆಲ್ಸಕ್ಕೆ ಹೋಗ್ತೀವಿ ಚೆನ್ನಾಗಿ ಇನ್ನು ಮತ್ತೆ ನೆಶ್ಟ್ ಹಬ್ಬ ಬಂದಾಗ ನಾವು ಒಂದೇ ಸಣ್ಣ ಹಬ್ಬ ಬಂತಂದ್ರೆ ನಾವು ಒಂದೇ ದಸರಾ ದೀಪಾವಳಿ ಮತ್ತೆ ಇದು ಹೋಳ್ಗಿ ಊಟ ಇದು ದೀಪಾವಳಿ ಗೌರಿ ಹಬ್ಬ ಹೆಣ್ಣು ಮಕ್ಳದ್ದು ಚೆನ್ನಾಗಿ ಆರತಿ ತಂದು ಎಲ್ಲ ಆರತಿ ತಟ್ಟೆಯಾಗೆ ಇಟ್ಟು ಚೆನ್ನಾಗಿ ಹೋಗಿ ಬೆಳ್ಗಿಸ್ಕೊಂಬ ಬರ್ತೀವಿ ಚೆನ್ನಾಗಿ ಬೆಳ್ಗಿಸ್ಕೊಂಬಂದು ಚೆನ್ನಾಗಿ ಹಬ್ಬ ಚೆನ್ನಾಗಿ ಮಾಡ್ತೀವಿ ಹುಡ್ರಹುಡ್ರಿಗೆಲ್ಲ ಹೊಸ ಬಟ್ಟೆ ಹಾಕಿ ಚೆನ್ನಾಗಿ ಗೌರಿ ಹಬ್ಬ ಮಾಡ್ಕೊಂಡು ಅಲ್ಲಿ ಹೋಗಿ ಚೆನ್ನಾಗಿ ಪೂಜೆ ಮಾಡ್ಸೊಕೊಂ ಬಂದು ಚ ಹುಡ್ರಿಗೆಲ್ಲ ಬೆಳ್ಸ್ಯಮ್ಬಂದು ಆ ಹಬ್ಬ ಈ ಹಬ್ಬ ಅಂಥೇಳಿ ಚೆನ್ನಾಗಿ ಹೋಳಿಗ್ಯೋ ಕರದಂಟು ಇಲ್ಲ ಕರ್ಜಿಕಾಯಿ ಹೋಳ್ಗೆ ಸಂಡ್ಗೆ ಹಪ್ಳ ಎಲ್ಲ ಊಟ ಮಾಡಿ ಮಕ್ಳಿಗೆ ಚೆನ್ನಾಗಿ ಊಟ ಮಾಡಿಸಿ ಆ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ನೋಡಿಕೊಂ ಬರ್ಬೇಕು ಈ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ನೋಡಿಕೊಂ ಬರ್ಬೇಕು ಅಲ್ಲಿ ಹೋಗಿ ಇದು ನೋಡಿಕೊಂ ಬಂದ ಮೇಲೆ ಮತ್ತೆ ಇದು ಭಾರತ ಹಬ್ಬ ಮದುವೆ ಭಾರತ ಹಬ್ಬಕ್ಕ ಕರೆಕೊಂ ಬಂದು ಹುಲಿಗೆಮ್ಮನ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿಹುಲಿಗೆಮ್ಮನ ದೇವಸ್ಥಾನ ಹತ್ರ ಕರೆಕೊಂ ಬಂದು ಎಲ್ಲ ಅಣ್ಣ ತಂಬ್ಳ ಕರೆಕೊಂ ಬಂದು ಬ್ಯಾಟಿ ಕೊಯ್ದು ಚೆನ್ನಾಗಿ ಪಡ್ಲಿಗಿ ತುಂಬಿಸಿ ಎಲ್ಲರಿಗೆ ಊಟ ಮಾಡಿಸಿ ಎಲ್ಲರಿಗೆ ಆವತ್ತು ಒಂದು ದಿವ್ಸ ಉಳಿಸ್ಕೊಂಡು ತಿರುಗಿ ದಿವ್ಸ ಎಲ್ಲರನು ಇದು ಮಾಡ್ಕೊಂಡು ಹೋಗಿ ಚೆನ್ನಾಗಿ ಹೋಗಿ ಹೋಗಿ ಎಲ್ಲರನು ಕಳಿಸಿ ಮತ್ತೆ ನಾವು ಕಾ ಆ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನಕ್ಕೋ ಆಂಜನೇಯನ ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರ ಮಾಡಿಸ್ಕೊಂ ಬಂದು ನಾವು ಚೆನ್ನಾಗಿ ಮದ್ವೆ ಮದ್ವೆ ಅಂದ್ರೆ ಪಸ್ಟ್ಲ್ಲಿದ್ದ ಹೋಗಿ ಬಟ್ಟೆ ತಂದು ಎಲ್ಲ ಹಸ್ರು ಬಳೆ ಹಾಕಿಸ್ಕೊಂಡು ಮದುವೆ ಎಲ್ಲರನು ಅಣ್ಣ ತಂಬ್ಳ ಅಕ್ಕ ತಂಗಿರನು ಅತ್ತೆಯರ್ನು ಮಾವಂದ್ರು ಚಿಕ್ಕಪ್ಪರ್ನು ದೊಡ್ಡಪ್ಪಾರ್ನು ಮತ್ತೆ ಚಿಕ್ಕಪ್ಪಾರು ದೊಡ್ಡಪ್ಪಾರು ನಮಗೆ ಸಂಭಂದಿಕರು ಪ್ರೆಂಡ್ಸಿಪ್ಪು ಎಲ್ಲರನು ಕರೆಕೊಂ ಬಂದು ಚೆನ್ನಾಗಿ ಎಲ್ಲರ್ಲ್ಲಿಂದ ಮಕ್ಳಿಗೆ ಅಕ್ಷತೆ ಹಾಕಲು ಚೆನ್ನಾಗಿ ಅವರು ಆಶೀರ್ವಾದದಿಂದ ಚೆನ್ನಾಗಿ ಮದ್ವೆ ಮಾಡ್ತೀವಿ ಜಬ್ದರ ಜಬರ್ದಸ್ತ ಆಗಿ ಇದ್ದದ್ದು ಬಡತನ್ರಿ ತಿಳಿಯದ್ರಾಗೆ ಆಗಲೂ ಎಲ್ಲರು ಇದ್ದಂಥೊರು ಗ್ರ್ಯಾಂಡ್ ಆಗಿ ಮಾಡಿದ್ದು ನಾವು ಸಿಂಪಲ್ ಆದ್ರೂ ಮಾಡ್ತೀವಿ ಚೆನ್ನಾಗಿ ನಮ್ಮ ಮಕ್ಳು ಹಿಂಗೆ ಇಷ್ಟು ಚೆನ್ನಾಗಿ ಅವ್ರು ಇಷ್ಟು ಗ್ರ್ಯಾಂಡ್ ಮಾಡಿದ್ರಲ್ಲ ನಾವು ಇಷ್ಟು ಚೆನ್ನಾಗಿ ಮಾಡ್ಬಾರ್ದಲ್ಲ ನಾವು ಚೆನ್ನಾಗಿ ಮಾಡ್ಬೇಕಲ್ಲ ಅವ್ರು ಭಾಳ ಮಾಡಿದ್ರೆ ನಾವು ಸ್ವಲ್ಪ ಆದರು ಮಾಡ್ಬೇಕು ಚೆನ್ನಾಗಿ ನಮ್ಮ ಮಕ್ಳ ಬೆಳೆಸ್ಬೇಕು ಚೆನ್ನಾಗಿ ಮದುವೆ ಪಂಕ್ಷನ್ ಮಾಡ್ಬೇಕು ಜಾತ್ರೆ ಪಂಕ್ಷನ್ ಮಾಡ್ಬೇಕು ಇಲ್ಲ ದೇವಸ್ಥಾನ ಪಂಕ್ಷನ್ ಮಾಡ್ಬೇಕು ಅಲ್ಲಿ ಹೋಗಿ ಎಲ್ಲಿ ಪೂಜೆ ಮಾಡಿಸಿದೆ ಅಭಿಷೇಕ ಮಾಡಿದೆ ಕುಂಕುಮ ಪೂಜೆ ಮಾಡಿಸಿದೆ ಏನು ಮತ್ತೆ ಹಾಲಿನ ಅಭಿಷೇಕ ಮಾಡಿಸಿದೆ ತುಪ್ಪದ ಅಭಿಷೇಕ ಮಾಡಿಸಿದೆನೆ ಮತ್ತೆ ಮಳೆಯೆಲ್ಲ ಚೆನ್ನಾಗಿ ವಾತವರಣಕ್ಕೆ ಚೆನ್ನಾಗಿ ಐತಿ ಇದ್ದದು ಆ ದೇವಸ್ಥಾನಕ್ಕೆ ಹೋಗಿ ಆಲದ ಅಭಿಷೇಕ ಮಾಡಿಸಿ ಬರೋಣ ಈ ಆಲದ ಅಭಿಷೇಕ ಮಾಡ್ಸೋಣ ಊಟಕ್ಕೆಲ್ಲ ಇದು ಮಾಡ್ಸೋಣ ಚೆನ್ನಾಗಿ ಪೂಜೆ ಮಾಡ್ಸಿದ್ರೆ ನಮಗೆ ಮನೆಗೆಲ್ಲ ಶಾಂತಿ ಇರತೈತಿ ನಮ್ಮ ಮಕ್ಳು ಮರಿಗೆಲ್ಲ ಶಾಂತಿ ಇರ್ತೈತಿ ನಾವೆಲ್ಲ ಶಾಂತಿಲಿ ಇದ್ದು ಚೆನ್ನಾಗಿ ಬೆಳಿತೀವಿ ನಮ್ಮ ಮಕ್ಳು ಮರಿ ನಾವು ಎಲ್ಲರು ಶಾಂತಿ ನಿಯತ್ತಾಗಿ ಚೆನ್ನಾಗಿ ಬೆಳೆಯೋಣ್ರು ಚೆನ್ನಾಗಿ ಪಂಕ್ಷನ್ ಮಾಡೋಣ್ರು ಚೆನ್ನಾಗಿ ಇದು ಮಾಡ್ಬೇಕು ಮುಂದೆ ನಮ್ಮ ಮಕ್ಳದು ನಾವು ಚೆನ್ನಾಗಿ ಓದ್ಸಿ ನನ್ನ ಮಕ್ಳ ಜಾಣ ಮಾಡಿ ಕುಟುಂಬುದ ಸಲುವಾಗಿ ಇದು ಹೋರಾಟ ಮಾಡಿ ಆಗಲೂ ಚೆನ್ನಾಗಿ ಮಕ್ಳ ಇದು ಒಂದು ದಾರಿಗೆ ತಂದು ಚೆನ್ನಾಗೆಲ್ಲ ದೇವಸ್ಥಾನ ಪೂಜೆ ಎಲ್ಲ ಎಲ್ಲ ದೇವಸ್ಥಾನದ ಪೂಜೆ ಆದ್ರೂ ಶಾಂತಿ ನಮ್ಮ ಮಕ್ಳು ಮರಿಯಿಂದನೆ ಆ ದೇವಸ್ಥಾನ ಆಶೀರ್ವಾದ್ಲಿಂದನೇ ಚೆನ್ನಾಗಿ ಮಾಡ್ತೀವಿ ಇನ್ನು ಮುಂದೆ ನಾವು ಚೆನ್ನಾಗಿ ಇದು ಆಕ್ತೈತೆ ಅಂತಂದು ಹೇಳಿ ನಾವೆಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋದು ಅಭಿಷೇಕ ಮಾಡ್ಸೋದು ತುಪ್ಪದ ಅಭಿಷೇಕ ಮಾಡ್ಸೋದು ಹಾಲಿನ ಅಭಿಷೇಕ ಮಾಡ್ಸೋದು ಎಲ್ಲ ಮಾಡ್ಬೇಕಂತೆ ಚೆನ್ನಾಗಿ ನಮ್ಮ ಆತ್ಮದಾಗೆ ಇತ್ತು ಅಂದ್ರೆ ಚೆನ್ನಾಗಿ ಮಾಡ್ತೀವಿ ನಾವು ಚೆನ್ನಾಗಿ ಇರ್ತೀವಿ ನಾವು ಅಂತ ಅಂದು ಎಲ್ಲ ಪಂಕ್ಷನ್ನು ಮದ್ವೆ ಪಂಕ್ಷನ್ನು ಅದರ ಇದ್ರ ಪಂಕ್ಷನು ಎಲ್ಲ ಚೆನ್ನಾಗಿ ಮಾಡ್ಬೇಕು ಅಂತ ನಾ ಆಸೆಲಿ ಇದ್ದಾನೆ ನಾವು ಎಲ್ಲ ಪಂಕ್ಷನ್ಗಳು ಅವು ಇವು ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಇರ್ಬೇಕು ನಮ್ಮ ಮಕ್ಳದು ಎಲ್ಲ ಪಂಕ್ಷನ್ ಮಾಡಿವಿ ನಾವು ಸಾಲ ಮಾಡಿದೀವಿ ನಾವು ಅದು ಮಾಡಿದೀವಿ ನಾವು ಅದು ಟೆಂಕ್ಷನ್ ಮಾಡ್ಕೊಬೇಕು ಅನ್ನೋದು ಇರ್ಬಾ